ನಮ್ಮ ಭಾಗದಲ್ಲಿ ಪ್ರಮುಖ ಧರ್ಮಗಳೆಂದರೆ ಹಿಂದೂ ಮುಸ್ಲಿಮ್ ಕ್ರೈಸ್ತ ಇವು ನಮ್ಮ ಪ್ರದೇಶದಲ್ಲಿರುವಂತಹ ಪ್ರಮುಖ ಧರ್ಮಗಳು ನಮ್ಮ ಪ್ರದೇಶ್ದಲ್ಲಿ ಸಾಮಾನ್ಯವಾಗಿ ಹಿಂದೂ ಧರ್ಮಗಳು ಹಿಂದೂ ಧರ್ಮಕ್ಕೆ ಸರಿಯಾದಂತಹ ಸಮುದಾಯಗಳು ಜಾಸ್ತಿ ಇದೆ ಈ ನಮ್ಮ ಸಮುದಾಯ ಹಿಂದೂ ಧರ್ಮದಲ್ಲಿ ಹಲವಾರು ಸಮುದಾಯಗಳು ಬರ್ತವೆ ಗಾಣಿಗರು ಶೆಟ್ಟಿಗರು ಮತ್ತು ಲಿಂಗಾಯುತ ಸಮುದಾಯ ಒಕ್ಕಲಿಗ ಸಮುದಾಯ ಸಮುದಾಯ ಇನ್ನು ಮತ್ತೆ ಸಮುದಾಯ ಅದೇ ರೀತಿ ಬಲಿಜಿಗ ಸಮುದಾಯ ಹೀಗೆ ಹಲವಾರು ಸಮುದಾಯಗಳಿವೆ ಆ ಸಮುದಾಯಗಳಲ್ಲಿ ಅವರದ್ದೇ ಆದಂತಹ ಒಂದು ಆಚಾರ ವಿಚಾರ ಆಚಾರಗಳು ವಿಚಾರಗಳು ಸಂಪ್ರದಾಯಗಳು ಅವರಲ್ಲೇ ಒಂದು ಆರೋಗ್ಯದಲ್ಲಿ ಪದ್ಧತಿ ಎಲ್ಲವು ಒಂದೊಂದು ರಿ ಒಂದೊಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ ಬೇರೆ ರೀತಿ ಇದೆ ಏಕೆಂದ್ರೆ ಅವರ ಒಂದು ಸಮುದಾಯದಲ್ಲಿರುವಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ಅದು ಹಾಗೆಯೇ ಹುಟ್ಕೊಳ್ತಾ ಬೆಳೆದಿದೆ ಹುಟ್ಕೊಳ್ತಾ ಬೆಳೆದಿದ್ರು ಅವರದ್ದೇ ಆದಂತಹ ಒಂದು ಸಂಸ್ಕೃತಿ ಕಲೆ ಸಂಸ್ಕೃತಿಯಾಗಿರ್ಬೋದು ಕಲೆಯಾಗಿರ್ಬೋದು ಹವ್ಯಾಸ ಹಾಗೆಯೇ ರೂಢಿಯಾಗಿ ಬಂದಿದೆ